ಕ್ರೀಡೆಗಳಿಂದ ನಾವು ಏನೇನು ಕಲಿತೀವಿ ಅಂದರೆ ಕ್ರೀಡೆಗಳು ಅಂದರೆ ವಾಲಿಬಾಲಾಗಬೌದು ಅಥವಾ ಇಲ್ಲದೇ ಇದ್ದರೆ ಕ್ರಿಕೆಟಾಗಬೌದು ಅದಕ್ಕೆ ಯಾವುದೇ ಒಂದು ರನ್ನಿಂಗ್ ರೇಸಾಗಬೌದು ಈ ಥರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಮನುಷ್ಯನಿಗೆ ಒಂಥರ ಮನಸ್ಸಿಗೆ ಲವಲವಿಕೆ ಉಂಟಾಗುತ್ತೆ ಅಂದರೆ ಮಾನಸಿಕವಾಗಿ ನಾವೆಷ್ಟೋ ಯೋಚನೆಗಳಲ್ಲಿರ್ತೀವಿ ಮನಸ್ಸಿಗೆ ಒಂದು ಉಲ್ಲಾಸವಾಗಿರುತ್ತೆ ಎಲ್ಲರಲ್ಲೂ ಬೆರೆತಾಗ ಸಾವಿರಾರು ಜನ ಬೆರೆತಿರುವಂಥ ಕ್ರೀಡೆಗಳಲ್ಲಿ ನಾವುನೂ ಬೆರೆತರೆ ನಮ್ಮ ಮನಸ್ಸು ಉಲ್ಲಾಸಕರವಾಗಿರುತ್ತೆ ನಮಗೆಲ್ಲವನ್ನು ಮರೆತಿರ್ತೀವಿ ಕಷ್ಟ ಆಗಲಿ ನಷ್ಟ ಆಗಲಿ ನಮ್ಮ ನೋವುಗಳನ್ನೆಲ್ಲ ಮರೆತು ಆ ಜನಗಳಲ್ಲಿ ಬೆರೆತು ನಾವುನು ಒಬ್ಬ ಒಳ್ಳೆ ಒಂದು ಯುವಕರಂಗೆ ಕಾಣ್ತೀವಿ ಅವಾಗ ನಮಗೆ ಹುರುಪು ಉಲ್ಲಾಸ ಬಂದ್ಬಿಡುತ್ತೆ ಅರವತ್ತು ವರ್ಷವನ್ನು ಮರೆತೋಗ್ತೀವಿ ವಯಸ್ಸನ್ನು ಅವರಲ್ಲಿ ನಾವು ಸೇರಿ ನಾವುನು ಕುಣಿದು ಆಡ್ತೀವಿ ಆ ಥರ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸಿದರೆ ನಮ್ಮ ನರ ನಾಡಿಗಳೆಲ್ಲ ಹಿಡ್ಕೊಂಡಿರೋದು ಅಲ್ಲಲ್ಲಿ ಅಲ್ಲಲ್ಲಿ ಇರುತ್ತೆ ಎಷ್ಟೋ ಜನ ಕೆಲಸ ಮಾಡದೇ ಕೂತುಕೊಂಡು ಸುಮ್ನೆಯೇ ಕೂತ್ಕೊಂಡು ತಿಂತಾರೆ ಆರೋಗ್ಯಕರವಾಗಿ ಇರುತ್ತಾರೆ ಅಂತ ಅವ್ರು ಅಂದ್ಕೊಂಡಿರ್ತಾರೆ ಆದರೆ ಅವರಲ್ಲಿರುವ ಕುಂದು ಕೊರತೆಗಳೆಷ್ಟೋ ಇರುತ್ತೆ ಇದಕ್ಕೆಲ್ಲಾರುನು ಸೇರಿ ಏನು ಮಾಡ್ತಾರೆ ಕ್ರೀಡೆಗಳಲ್ಲಿ ಭಾಗವಹಿಸುತ್ತಾರೆ ಎಲ್ಲ ಸ್ಪೋರ್ಟ್ಸುಗಳಿಗೆ ಅಥ್ವಾ ಇಲ್ದಿದ್ರೆ ಯೋಗಕ್ಕೆ ಅಥ್ವಾ ಏನೋ ಒಂದು ಒಂದು ಕಾರ್ಯಕ್ರಮದಲ್ಲಿ ಮನಸ್ಸನ್ನು ಬಿಚ್ಚಿ ಮೈಕೈಯನ್ನು ಆಡಿಸಿ ಆ ಉಲ್ಲಾಸದಲ್ಲಿ ಅವ್ರು ಪಾಲು ಪಾಲ್ಗೋಳ್ತಾರೆ ಅದೇ ತರ ಕಾಯಿಲೆಗಳಿಂದಲು ದೂರ ಇರ್ತಾರೆ ಕೆಲವು ಕಾಯಿಲೆಗಳು ಬಂದಿರುತ್ತೆ ಮನುಷ್ಯನಿಗೆ ಅಂದರೆ ಕೂತ್ಕಡೆಗೆ ಇದ್ದಾಗ ಅದೇನೂ ಕೆಲಸ ಮಾಡದೇ ಇದ್ದರೆ ಏನಾಗುತ್ತೆ ಗೊತ್ತ ಎಲ್ಲ ಮೈಕೈಯೆಲ್ಲ ಹಿಡಿದು ಬಿಟ್ಟಿರುತ್ತೆ ಓಡಾಡೋಕ್ಕೆ ಕೂಡ ಆಗೋಲ್ಲ ಅವರಿಗೆ ಆ ಥರ ಇರುವಾಗ ಒಂದು ವಾಲಿಬಾಲಾಗಲಿ ಒಂದು ಕ್ರಿಕೆಟಾಗಲಿ ಒಂದು ಬ್ಯಾಸ್ಕೆಟ್ ಬಾಲಾಗಲಿ ಒಂದು ಯಾವ ಯಾವುದೇ ಥರದ ಒಂದು ಕಾರ್ಯಕ್ರಮದಲ್ಲಿ ಪಾಲುಗೊಂಡ್ರೆ ಅವ್ರ ಮನಸ್ಸು ಭಾಳ ಚೆನ್ನಾಗಿರುತ್ತೆ ಭಾಳ ಒಂದು ಒಂದು ಹುರುಪು ಉಲ್ಲಾಸವನ್ನು ತರುತ್ತೆ ಆರೋಗ್ಯವಂತರಾಗಿರ್ತಾರೆ ಅವ್ರ ಆ ಸಂಜೆವರೆಗೂ ಬೆಳಗ್ಗೆನಿಂದ ಸಂಜೆವರೆಗೂ ಆ ಫೀಲ್ನಲ್ಲಿದ್ದಾಗ ಅವ್ರಿಗೆ ಮನೆ ಮಠ ಯಾರ ಜ್ಞಾಪ್ಕವೂ ಇರೋಲ್ಲ ಆಟದ ಮೇಲೇಯೇ ಗಮನ ಇರುತ್ತೆ ಅವ್ರ ಆರೋಗ್ಯವು ಭಾಳ ಚೆನ್ನಾಗಿರುತ್ತೆ ಇದೇ ಥರ ನಾವು ಯಾತಕ್ಕೋಗ್ತೀವಿ ಬೆಳಗಾಗಿ ಎದ್ದಿದ್ದ ತಕ್ಷಣ ಐದು ಗಂಟೆಗೆಲ್ಲ ವಾಕಿಂಗು ಹೇಳಿ ಕೂತು ಕೂತು ಸಾಕಾಗಿರತ್ತೆ ಶುಗರಿರುತ್ತೆ ಬಿ ಪಿ ಇರುತ್ತೆ ಎಲ್ಲ ಕಾಯಿಲೆಗಳು ಬಂದ್ಬಿಟ್ಟಿರುತ್ತೆ ಆರಾಮಾಗಿ ತಿಂದ್ಕೊಂಡು ಮನೆಲಿದ್ಕೊಂಡು ಅದಕ್ಕಾಗಿ ನಮ್ಮ ಮೈಕೈಯನ್ನೆಲ್ಲ ಸ್ವಲ್ಪ ಎಲ್ಲ ಬಿಡುವಾಗಿ ಲೂಸ್ ಬಿಟ್ಟು ನಾವು ಯಂಗಿರಬೇಕು ಅನ್ನೋದು ಅವ ಅವಾಗ ಬರುತ್ತೆ ಹೌದಲ್ಲ ನಾವು ಕೂತು ಕೂತು ಯಾಕಪ್ಪ ಹಿಂಗೆ ಕೂತ್ಕೊಂಡಿದ್ದೀವಿ ನಾವು ಸ್ವಲ್ಪೊತ್ತು ಓಡಾಡೋಣ ಅಂತ ಇಲ್ಲಿಂದ ಅಲ್ಲಿವರೆಗು ಒಂದು ಕಿಲೋ ಮೀಟ್ರ್ ದೂರ ನಡಿತೀವಿ ಯಾಕೆ ನಡಿತೀವಿ ನಾವು ಆರೋಗ್ಯವಂತರಾಗಿರಬೇಕು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಬೇಕು ಇದು ಒಂಥರ ಕ್ರೀಡೆಯೇ ಯಾಕೆಂದ್ರೆ ವಾಕಿಂಗು ಮಾಡೋದುನು ಒಂದು ಕ್ರೀಡೆಯೇ ರನ್ನಿಂಗು ಆ ವಾಕಿಂಗು ಮಾಡ್ತಾ ಏನ್ಮಾಡ್ತಾರೆ ಗೊತ್ತ ಓಡಿಕೊಂಡೆ ಇರ್ತಾರೆ ಓಡಾಡಿಕೊಂಡೆ ಓಡ್ತಾನೆ ಇರ್ತಾರೆ ಎಕ್ಸಸೈಸ್ ಮಾಡ್ತಾರೆ ಬಾಡಿಯನ್ನು ಎಕ್ಸಸೈಸ್ ಮಾಡಿ ಬೆಂಡ್ ಮಾಡ್ತಾರೆ ಆ ಥರ ಮಾಡಿ ಅವ್ರ ಮೈಕೈಯನ್ನೆಲ್ಲ ಒಂದು ಕಡೆಗೆ ಇರೋದನ್ನೆಲ್ಲ ಎಲ್ಲ ಒಂದು ಥರದಲ್ಲೂನು ರೆಡಿ ಮಾಡ್ಕೋಳ್ತಾರೆ ಅದು ಕೂಡ ವಾಕಿಂಗ್ ಹೋಗ್ತಾರೆ ಯಾಕೆ ಹೋಗ್ತಾರೆ ಅಂದ್ರೆ ಆರೋಗ್ಯದಲ್ಲಿ ಏರುಪೇರಾಗ್ಬಾರದು ಶುಗರಿರೋವ್ರು ವಾಕ್ ಮಾಡಬೇಕು ಅಂತ ಡಾಕ್ಟ್ರುಗಳು ಹೇಳ್ತಾರೆ ಹಾಗೆ ಇವ್ರಿಗೂ ಅನ್ಸುತ್ತೆ ಅವಾಗ ನಾವು ಓಡಾಡಬೇಕು ನಾವು ಹೋಗಬೇಕು ಅಂತ ಅನ್ಸುತ್ತೆ ಆ ಥರ ಹೋಗೋದು ಕೂಡ ಒಂದು ಕ್ರೀಡೆಯೇ ಅದು ಕೂಡ ಒಂದು ಎಕ್ಸಸೈಸೇ ಅದು ಕೂಡನು ಯೋಗ ಯೋಗ ಮಾಡ್ತಾರೆ ಯಾಕೋಗ್ತಾರೆ ಯೋಗ ಕ್ಲಾಸ್ಗೋಗ್ತಾರೆ ಯಾಕೆ ಅನ್ನಿ ಮೈಕೈಯನ್ನೆಲ್ಲ ಚೆನ್ನಾಗಿ ಹಗುರ ಮಾಡ್ಕೊಳೋಕೋಗ್ತಾರೆ ತಿಂದು ಬೊಜ್ಜು ಬೆಳೆದ್ಕೊಂಡಿರತ್ತೆ ಮೈಕೈ ದಪ್ಪಗಿರ್ತಾರೆ ಆ ದಪ್ಪವನ್ನು ಸಣ್ಣ ಮಾಡ್ಕೊಬೇಕು ಮನಸ್ಸಿಗೆ ಉಲ್ಲಾಸವಾಗಬೇಕು ಶಾಂತಿಯಾಗಿ ಇರಬೇಕು ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ಕೊಂಡು ನಾವು ಯೋಗ ಅನ್ನೋ ಕ್ಲಾಸ್ಗಳಿಗು ಹೋಗ್ತೀವಿ ಅದು ಆ ಥರ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕಾಗಿ ಯೋಗ ಕ್ಲಾಸ್ಗೆ ಖಂಡಿತ ಹೋಗ್ತೀವಿ ನಾವು ಹಣ ಕೊಟ್ಟು ನಾವು ಯಾತಕ್ಕೋಗ್ತೀವಂದ್ರೆ ನಮ್ಮನ್ನು ನಾವು ಕಾಪಾಡ್ಕೊಬೇಕು ನಾವು ಇನ್ನೂ ಚೆನ್ನಾಗಿ ಕಾಣಬೇಕು ಯುವಕ್ರಾಗಿ ಕಾಣಬೇಕು ಮುದುಕರಾಗಿರೋರು ಯುವಕ್ರಂಗೆ ಕಾಣಬೇಕು ಏನು ಇನ್ ಶರ್ಟ್ ಮಾಡ್ಕೊಂಡು ಹಾ ಪ್ಯಾಂಟಾಕೊಂಡು ಗಂಡಸರೆಲ್ಲ ಜಾಲಿಯಾಗೋಗ್ತಾರೆ ಯಾಕೆ ಗೊತ್ತ ವಯಸ್ಸನ್ನು ಮರೆತು ಎಲ್ಲವನ್ನು ಪಾಲ್ಗೊಳ್ತಾರೆ ಅದೇ ಥರ ಹೆಂಗ್ಸಾಗ್ಲಿ ಗಂಡ್ಸಾಗ್ಲಿ ಎಲ್ಲರೂ ಅಷ್ಟೇ ಒಂದೇ ಸಮವಾಗಿ ಎಕ್ಸಸೈಸ್ ಮಾಡ್ತಾರೆ ಯೋಗ ಮಾಡ್ತಾರೆ ವಾಕಿಂಗ್ ಮಾಡ್ತಾರೆ ಎಲ್ಲ ಒಂದು ಕ್ರೀಡೆಯಲ್ಲೂ ಪಾಲ್ಗೊಳ್ತಾರೆ ಅವ್ರ ಆರೋಗ್ಯಕ್ಕಾಗಿ ಇನ್ನೇನೆಲ್ಲ ಯಾರು ನೋಡಬೇಕು ನಾವದನ್ನೆಲ್ಲ ಮಾಡಬೇಕು ಅಂತ ಹೋಗೋಲ್ಲ ಅವರು ನಮ್ಮ ಆರೋಗ್ಯನ್ನು ಕಾಪಾಡಿಕೊಬೇಕು ನಾವು ಚೆನ್ನಾಗಿರ್ಬೇಕು ನಾಲ್ಕು ಜನದಲ್ಲಿ ಇನ್ನು ನಾವು ಚೆನ್ನಾಗಿ ಕಾಣಬೇಕು ಅನ್ನೋ ಒಂದೇ ಒಂದು ಕಾರ್ಯಕ್ಕೆ ಕಾರಣಕ್ಕಾಗಿ ಅವರೆಲ್ರುನು ಅಷ್ಟೇ ನಾವೆಲ್ಲರೂ ಅಷ್ಟೇ ನಾವು ಆರೋಗ್ಯವಂತರಾಗಿರಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ ನಾವು ಯೋಗ ಎಕ್ಸಸೈಸು ಆಮೇಲೆ ಬಂದ್ಬಿಟ್ಟು ಕ್ರೀಡೆಗಳು ಇಂಥದ್ರಲ್ಲಿ ಪಾಲ್ಗೊಳ್ತೀವಿ ಇದು ಎಲ್ಲ ಮನುಷ್ಯರು ಮಾಡೋವಂಥ ಚಿಕ್ಕ ಮಕ್ಕಳು ಕೂಡ ರನ್ನಿಂಗ್ ರೇಸ್ ಮಾಡ್ತಾರೆ ಯಾಕೆ ಮಕ್ಳು ಉದ್ದಕ್ಕಾಗಬೇಕು ಚೆನ್ನಾಗಿ ಬೆಳಿಬೇಕು ಬೆಳವಣಿಗೆ ಇರಬೇಕು ಅಂದ್ಕೊಂಡು ಅವರು ಮಾಡುತ್ತಾರೆ ಅದೇ ಥರ ವಯಸ್ಸಾದವರು ಸಹ ಹುಡುಗರಂಗೆ ಕಾಣಬೇಕು ಇನ್ನು ಒಂದೆರಡು ದಿವಸ ಯಾರ ಮೇಲೂ ಅವಲಂಬಲೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಅವರು ಆರೋಗ್ಯವಂತರಾಗಿರಬೇಕು ಅಂತ ಅವರು ಅದನ್ನು ಮಾಡ್ತಾರೆ ಹಾಗಿರೋವಾಗ ಕ್ರೀಡೆ ಭಾಳ ಮುಖ್ಯವಾದ್ದು